ನಮ್ಮ ಉದ್ಯೋಗ ಕರಿಯರ್ನಲ್ಲಿ ನಾವು ನಿರೀಕ್ಷಾದಂತಂದರೆ ಒಂದು ಸರ್ಕಾರಿ ನೌಕರಿ ಸರ್ಕಾರಿ ನೌಕರಿನೇ ಅಂದು ಯಾಕಂತಂದರೆ ಅದಕ್ಕೊಂದು ಭದ್ರತೆ ಇರ್ತದೆ ಏನೇ ಆದರೂ ಜೀವನದಾಗ ಅದಕ್ಕೊಂದು ಗೌರ್ಮೆಂಟ್ ನಮ್ದು ಭದ್ರತೆ ಕೊಡ್ತದಪ್ಪ ನಮ್ಮದು ಏನೇ ಆಗುಹೋಗುಗಳಿಗೆ ಅದು ನಮ್ಮ ಸ್ಥಾನ ಅದು ನಮ್ಮ ಹಿಂದಿದ್ದಿನೋರು ನಮ್ಮ ಫ್ಯಾಮ್ಲಿ ನಮ್ಮ ಪರಿವಾರದೋರಿಗೆಲ್ಲ ಸಪೋರ್ಟ್ ಇರ್ತದಂತ ನಾವು ಉದ್ಯೋಗದಾಗ ನಿರೀಕ್ಷೆ ಮಾಡದೇ ಗೌರ್ಮೆಂಟ್ ಉದ್ಯೋಗ ನಮ್ಮ ಕರಿಯರ್ದಾಗ ಏನು ನಿರೀಕ್ಷೆ ಅಂತಂದ್ರೆ ಒಂದು ಒಳ್ಳೆ ಮನೆ ಕಟ್ಟೋದು ಆಗಲಿ ಅದ್ರದ್ದೇನೋ ಒಂದು ಒಳ್ಳೇ ನಮ್ಮ ಮುಂದೆ ಮಕ್ಳಿಗೆ ಓದಿಸೋದಾಗ್ಲಿ ನಮ್ಮ ಉದ್ಯೋಗದಿಂದ ನಮ್ದೇನು ಸಮಾಜದಾಗ ಉತ್ತಮವಾಗಿ ಎಲ್ಲರ್ ಇರಬೇಕು ನಮ್ಮ ಉದ್ಯೋಗದಿಂದ ಎಲ್ಲರೂ ಒಂದು ಒಳ್ಳೆ ಪರಿಸರದಾಗಿರ್ಬೇಕು ನಾವೊಂದು ಪಶು ವೈದ್ಯರು ಪಶು ವೈದ್ಯ ಆಗಿ ಒಂದು ಒಳ್ಳೆ ಕಾರ್ಯಚಟುವಟಿಕೆಗಳನ್ನ ಎಲ್ಲಿ ನಡೆಸ್ಬೇಕು ಏನದ ಅಂತಂದ್ರೆ ಇವತ್ತೋ ನಾಳೆ ರೂರಲ್ ಇದು ನಮ್ಮದು ಹಳ್ಳಿಗಳ್ದಾಗೆಲ್ಲ ಇದ್ರದಿಂದ ಒಂದು ಒಳ್ಳೆ ಹೆಸರ್ ತರ್ಬೇಕು ಅವರು ಒಂದು ಒಳ್ಳೆ ಏನಾರು ಆದಾಯ ಗಳಿಸ್ಬೇಕು ಇದ್ರದಿಂದ ನಮ್ಮದೆಲ್ಲ ನಮ್ಮ ಉದ್ಯೋಗದಿಂದ ನಾವು ಏನೇನು ಮಾಡಬೇಕು ಎಲ್ಲ ಮಾಡ್ತೀವಿ ಆದ್ರೆ ನಮ್ಮ ನಿರೀಕ್ಷೆ ಏನಂತಂದ್ರೆ ನಮ್ಗೊಂದು ಒಳ್ಳೆ ಮನೆ ಒಳ್ಳೆ ಆಹಾರ ಊಟ ಎಲ್ಲ ಸಿಗಬೇಕು ನಮ್ಮ ಮುಂದೆ ಮಕ್ಕಳಿಗೆಲ್ಲ ಓದಿಸೋದಾಗ್ಲಿ ಮುಂದೆ ನಮ್ಮ ತಂದೆ ತಾಯಿಗೆ ನೋಡ್ಕೊಮೊದಾಗ್ಲಿ ಅವರ ಹೆಲ್ತ್ ಆಗಲಿ ಅವ್ರ್ದು ಆರೋಗ್ಯ ಆಗಲಿ ಅವೆಲ್ಲ ವೆಚ್ಚಗಳು ಇವು ಜಾಸ್ತಿ ಆಗ್ಯಾವ ಇವತ್ತೋ ನಾಳೆ ಅದಕ್ಕೆಲ್ಲ ನಾವು ನೋಡ್ಕೊಂಡು ನಂಬಲ್ಲಿ ಏನಿದ್ದಿನ್ನು ಇಷ್ಟೆಲ್ಲ ಉಳಿತಾಯ ಇತ್ತು ಅಂತಂದ್ರೆ ಇದು ನಿರೀಕ್ಷೆ ಮಾಡ್ತೇವೆ ನಮ್ಮ ಉದ್ಯೋಗದಿಂದ ನಾಲ್ಕು ಮಂದಿ ಒಳ್ಳೆ ಹೆಲ್ಪ್ ಆಗಲಿ ಆಗಬೇಕು ಅದ್ರ ಕಾರಣ ನಮ್ಮ ಉದ್ಯೋಗ್ದಾಗ ಇದೇ ನಿರೀಕ್ಷೆ ಇಡ್ಲತ್ತಿವು ಮತ್ತೇನಂದ್ರೆ ನಮ್ಮ ಉದ್ಯೋಗದಾಗ ಯಾವುದೇ ಥರ ತಾರತಮ್ಯ ಇರ್ಬಾಡ್ದು ಯಾರು ಕೆಲಸ ಮಾಡ್ತಾರೋ ಅವ್ರಿಗೊಂದು ಸ್ಥಾನಮಾನ ಕೊಡಬೇಕು ಯಾರಿಗ್ ಯಾರು ಕೆಲಸ ಮಾಡ್ತಾರೋ ಯಾರು ಈ ಈ ಸಮಾಜಗಾಗಿ ದುಡಿತಾರಾ ಅವ್ರಿಗೊಂದು ಅವರಿಗೊಂದು ಪ್ರೋತ್ಸಾಹಿಸ್ಬೇಕು ಅವರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಇದರಿಂದ ಏನಾಗ್ತದೆ ಅಂತಂದ್ರೆ ಮುಂದೊಂದು ಉದಾಹರಣೆ ಆಗ್ತಾರೆ ಸಮಾಜಕ್ಕೆ ಇಂಥವ್ರು ಒಬ್ಬರು ಮಾಡ್ಯಾರಪ್ಪ ಕೆಲಸ ಉದ್ಯೋಗ್ದಾಗ ಉಳ್ದು ಸರ್ಕಾರಿ ನೌಕ್ರಿದಾಗ ಉದ್ ಉಳ್ದು ಇಂಥ ಕೆಲಸ ಎಲ್ಲ ನಡ್ಸ್ಕೊಟ್ಟಾರ ಅದೇ ಥರದ್ದು ಮತ್ತು ಉದ್ಯೋಗದಲ್ಲಿ ಏನೋ ನಾವು ಡಬಲ್ ಡಿಗ್ರಿ ಹೋಲ್ಡರ್ಸು ಅವರೆಲ್ಲ ಟೀಚಿಂಗ್ ಫೀಲ್ಡ್ ಕಡೆನೇ ಹೋಗೋದು ಟೀಚಿಂಗ್ ಫೀಲ್ಡ್ದಾಗ ಒಳ್ಳೆ ಅವ್ಕಾಶ ಅದ ಯಾವುದೇ ಚ ಸಣ್ಣ ಶಿಕ್ಷಕರು ಸಣ್ಣದಾಗಲಿ ದೊಡ್ಡದಿರಲ್ಲ ಶಿಕ್ಷಕ ಅಂತಂದ್ರೆ ಅದೊಂದು ದೊಡ್ಡ ಅದ್ರ ಮಹತ್ವ ಅದ ಆ ಮಹತ್ವ ಪ್ರಕಾರ ಏನಂತಂದ್ರೆ ಯಾವುದೇ ಶಿಕ್ಷಕರು ತಂದು ಇರುವಂಥ ವಿದ್ಯಾರ್ಥಿಗಳಿಗೆ ವಿದ್ಯೆ ಅಭ್ಯಾಸ ಕೊಟ್ಟು ಅವ್ರಿಗೆ ಜೀವನ್ದಾಗ ಏನೇನು ಒಳ್ಳೇದು ಪ್ರೊಫೆಷ್ನಲ್ ಡಿಗ್ರಿ ಏನೇನು ಇರ್ತಾವಲ್ಲ ಇವೆಲ್ಲ ಇದರಾಗೆಲ್ಲ ಒಂದು ಒಳ್ಳೆ ವಿದ್ಯಾವನ್ನ ಕೊಟ್ರೆ ಅವರು ಈ ಸಮಾಜಕ್ಕೆ ಒಂದು ರತ್ನ ಆಗಿರ್ತಾರೆ ಒಂದು ಆಸ್ತಿ ಆಗ್ಬೋದು ಅವರೆಲ್ಲ ಅದ್ರ ಕಡೆಯಿಂದ ನಾವು ಇದೆಲ್ಲ ನಿರೀಕ್ಷಿಸ್ತೇವೆ ಈ ಈ ಉದ್ಯೋಗ ಆಗ್ಬೇಕಾದ್ರೆ ಕ್ರ ಕಾಲಕ್ರಮೇಣವಾಗಿ ಎಲ್ಲರಿಗ್ ಅವಕಾಶ ಸಿಗಬೇಕು ಅವಕಾಶದಿಂದ ಅವಕಾಶದಿಂದ ಮತ್ತು ಮುಂದೆ ಇವೇ ಬೆಳವಣ್ಗೆ ಆಗ್ತಾ ಇರ್ಬೇಕು ಒಳ್ಳೆ ಬೆಳವಣ್ಗೆ ಆಗ್ತಾ ಇರಬೇಕು ಮತ್ತು ಈ ನಮ್ಮ ಉದ್ಯೋಗದಿಂದ ನಮಗೆ ಏನು ನಾವೇನು ಉದ್ಯೋಗ ನಾವು ಮಾಡ್ಲತ್ತಿವಿ ಅದ್ರದಿಂದ ನಮಗೆ ಯಾವುದೇ ಥರದ್ದು ನಮ್ಮದು ನಮ್ಮ ಬೆಳವಣ್ಗೆ ಆಗಲಿ ಅದು ಕುಗ್ಗಬಾರ್ದು ಮತ್ತು ನಮಗೆ ನಮ್ಮ ಫ್ಯಾಮ್ಲಿ ಟೈಮಿಂಗೂ ಚೆನ್ನಾಗಿರ್ಬೇಕು ಅದು ದಿನ ರಾತ್ರಿ ಅದೇ ಕೆಲಸ ಮಾಡ್ಕೋತಾ ಹೋಗಿದ್ದರಿಂದ ಹೆಚ್ ನಾವು ನಮ್ಮ ಪರಿವಾರ ಕಡಿಂದು ಟೈಮ್ ಕೊಡ್ಲಿಕ್ಕಾಗಲ್ಲ ಅಂತನೂ ನಮಗೆ ಯಾವ್ ನಿರೀಕ್ಷೆ ಇಲ್ಲ ಒಂದು ಸ್ವಲ್ಪ ಟೈಮ್ ಇದಕ್ಕೂ ಇರಬೇಕು ಆ ಟೈಪ್ ನಾವು ನಿರಕ್ಸ್ತೇವ ನಮ್ಮ ಕರಿಯರ್ದಾಗ ಮತ್ತು ಇದ್ರದಿಂದ ಒಂದು ಉತ್ತಮ ನಾವು ಸಮಾಜ ಉತ್ತಮ ಆಯಿತು ಎಲ್ಲ ಪರಿವಾರ್ಗಳ್ ಉತ್ತಮವಿದ್ದು ಅಂದ್ರೆ ತಂತಾನೆ ಸಮಾಜ ಎಲ್ಲ ಉತ್ತಮವಾಗ್ತವೆ ಇದೇ ತ ಪ್ರಕಾರ ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ